ಹಲೋ ಹಲೋ ಹಲೋ ಸರ್ ಅದೇ ನಾನೊಂದು ಪ್ಯಾಕೇಜ್ ಬುಕ್ ಮಾಡಿದ್ದೆ ಹಾಂ ಅದೇ ಅದು ಆನ್ ಕ್ಯಾಶ್ ಆನ್ ಡೆಲಿವರಿ ತಾನೇ

ನನಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು ರೀ ಕ್ಯಾಶ್ ಕೈಯಲ್ಲಿದೆ ಅಕೌಂಟಲ್ಲಿಲ್ಲ ಕ್ಯಾಶು ಹಾಂ ಇಲ್ಲ ಇಲ್ಲಿ ಎಲ್ಲೂ ಮನಿ ಡೆಲಿವರಿ ಸಾರಿ ಮನಿ ಹಾಕೋ ಮಷೀನ್ ಯಾವುದು ಇಲ್ಲ ಬ್ಯಾಂಕ್ ಹತ್ತಿರಾನೇ ಹೋಗ್ಬೇಕು ಹ್ಞೂ ಹೌದು ಪ್ಯಾಕೇಜ್ ಏನು ಡ್ಯಾಮೇಜ್ ಆಗಿರೋಲ್ಲ ತಾನೇ ಬರಬೇಕಾದ್ರೆ

ಅಕಸ್ಮಾತ್ ನಾನು ಮನೇಲಿ ಇಲ್ಲಾಂದರೆ ಇನ್ನೊಂದು ಇನ್ನೊಂದು ಟೈಮಿಂಗ್ಸ್ಗೆ ಹೇಳದ್ರೆ ತಂದು ಕೊಡ್ತೀರಾ ತಾನೇ

ಆಯ್ತು ಆಯ್ತು ಆಯಿತು